ಮೊದಲ್ನೇದಾಗಿ ಹೇಳಬೇಕು ಅಂದರೆ ಕನ್ನಡ ಭಾಷೆ ಅಂದ್ರೆ ನಾ ನಮ್ಮ ಕರ್ನಾಟಕದವ್ರಿಗೆ ಒಂದು ಹೆಮ್ಮೆಯ ವಿಚಾರ ಅಷ್ಟು ಒಳ್ಳೆಯ ಭಾಷೆ ಅಷ್ಟು ಸುಲಭವಾದ ಭಾಷೆ ಅಂದ್ರೆ ಕನ್ನಡ ನ ಇನ್ನು ಮಾಧ್ಯಮದಲ್ಲಿ ಕನ್ನಡ ಹೇಗೆ ಬಳಕೆ ಆಗ್ತಾಯಿದೆ ಅಂದರೆ ಮನರಂಜನೆ ಕೊಡೋ ವಿಷಯದಲ್ಲಿ ತುಂಬ ಬಳಕೆ ಆಗ್ತಾಯಿದೆ ಮಾಧ್ಯಮಗಳಲ್ಲಿ ಮಾಧ್ಯಮದಲ್ಲಿ ಇನ್ಸ್ಟಗ್ರಾಮ್ ಫೇಸ್ಬುಕ್ ಮತ್ತು ಈ ಎಲ್ಲ ರೀತಿಯ ಮಾಧ್ಯಮಗಳಲ್ಲಿ ತುಂಬ ಮನರಂಜನೆಯ ಚಟುವಟಿಕೆಗಳು ನಡಿತಾ ಇದೆ ಮತ್ತು ಒಂದು ಹಾ ಒಂದು ಕನ್ನಡ ಹಾಡು ತೊಗೊಂಡು ಒಂದು ಚೆನ್ನಾಗಿರೋ ಕನ್ನಡ ಹಾಡು ತೊಗೊಂಡು ಅದಕ್ಕೆ ಒಂದು ನೃತ್ಯ ಮಾಡೋದು ನೃತ್ಯದ ತುಣುಕು ಅನ್ನು ಒಂದು ಇನ್ಸ್ಟಗ್ರಾಮ್ನ್ನಲ್ಲಾಗಲಿ ಫೇಸ್ಬುಕ್ನ್ನಲ್ಲಾಗಲಿ ಅಪ್ಲೋಡ್ ಮಾಡೋದು ಒಂದು ಒಳ್ಳೆಯ ರೀತಿಯ ಬಳಕೆ ಆಗಿದೆ ಕನ್ನಡ ಭಾಷೆಯ ಕನ್ನಡ ಭಾಷೆಯ ಒಂದು ಒಳ್ಳೆಯ ಬಳಕೆ ಆಗಿದೆ ಇನ್ಸ್ಟಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಇವೆರಡು ಮಾಧ್ಯಮಗಳಲ್ಲಿ ಇಷ್ಟು ವ ಬಳಕೆ ಮಾಡಿಕೊಳ್ತಿದ್ದೇವೆ ಅಂದರೆ ಕರ್ನಾಟಕದವರು ತುಂಬ ಚೆನ್ನಾಗಿ ಬಳಕೆ ಮಾಡಿಕೊಳ್ತಿದ್ದೇವೆ ಹಾಗೇ ಸ್ವಲ್ಪ ಕಡಿಮೆ ಬಳಕೆನೂ ಕೂಡ ಅತಿ ಕಡಿಮೆ ಬಳ ಕನ್ನಡ ಬಳಕೆ ಮಾಡೋದು ಅಂದ್ರೂ ಕೂಡ ಮಾಧ್ಯಮದಲ್ಲಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಮತ್ತು ರೇಡಿಯೊದಲ್ಲಿ ತುಂಬ ಚೆನ್ನಾಗಿ ಬಳಕೆ ಆಗ್ತದೆ ಏಕಂದ್ರೆ ಕನ್ನಡ ರೇಡಿಯೋ ಸ್ಟೇಷನ್ಗಳು ತುಂಬ ಇದೆ ಉದಾಹರ್ಣೆಗೆ ಹೇಳ್ಬೇಕು ಅಂದರೆ ಅಮೃತವರ್ಷಿಣಿ ರೇಡಿಯೋ ಹಂಡ್ರೆಡ್ ಪೋಯಿಂಟ್ ಒನ್ ಅಂಡ್ರೆಡ್ ಪೋಯಿಂಟ್ ಒನ್ ಎಫ್ ಎಮ್ ವಿವಿಧ ಭಾರತಿ ಬೆಂಗ್ಳೂರ್ ಒನ್ ಒನ್ ಟೂ ಪೋಯಿಂಟ್ ನೈನ್ ಎಫ್ ಎಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು ಎಫ್ ಎಮ್ ಬೆಂಗ್ಳೂರ್ ಇವೆಲ್ಲ ಒಂದು ಉದಾಹರಣೆ ಹಾಗೆ ತುಂಬ ರೇಡಿಯೋ ಸ್ಟೇಷನ್ಗಳಲ್ಲಿ ತುಂಬ ಪ್ರಸ ಪ್ರಮುಖವಾಗಿ ಹೇಳ್ತಾ ಇರ್ತಾರೆ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ ರೇಡ್ಯೋ ಗ್ರಾಹಕರಿಗೆ ಅವರಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡೋರು ರೇಡ್ಯೋ ಚ ರೇಡ್ಯೋ ಮಾಧ್ಯಮ ಮಾಧ್ಯಮದವರಾಗಿದ್ದಾರೆ ಮತ್ತು ಅವರು ಎಲ್ಲ ವಿಷಯಗಳಲ್ಲಿ ಹಾಸ್ಯದಲ್ಲಾಗಿರ್ಬೌದು ಎಲ್ಲೆಲ್ಲಿ ಏನೇನು ನಡಿತಾ ಇದೆ ಯಾವ ಯಾವತ್ತು ಯಾವ ಯಾವ ಕಾರ್ಯಕ್ರಮಗಳು ನೆಡಿತವೆ ಅನ್ನೋದನ್ನು ಕೂಡ ಯಾವ ಯಾವ ಚಲನಚಿತ್ರ ಕೂಡ ಜಾರಿಗೆ ಬಂದಿದೆ ಅನ್ನೋದನ್ನು ಕೂಡ ರೇಡ್ಯೋ ಸ್ಟೇಷನ್ಗಳಲ್ಲಿ ಪ್ರಸ್ತಾಪಿಸುವಂಥದ್ದಾಗಿದೆ ಮತ್ತು ಅನೇಕ ಅನೇಕ ಸೆಲಬ್ರಿಟಿಗಳನ್ನು ಅನೇಕ ಹೆಸರುವಾಸಿಯಾದ ವ್ಯಕ್ತಿಗಳನ್ನು ರೇಡ್ಯೋ ಚಾನಲ್ಗಳಿಗೆ ಕರೆಸಿ ರೇಡ್ಯೋ ಮಾಧ್ಯಮಗಳಿಗೆ ಕರೆಸಿ ಅವರಿಂದ ಬೇರೆ ಜನರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದಾಗಿದೆ ಅವರ ಚಲನಚಿತ್ರವನ್ನು ನೋಡಲಿಕ್ಕೆ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ಮೂಡಿಸುವ ಕಾರ್ಯಗಳನ್ನು ರೇಡಿಯೋ ಸ್ಟೇಷನ್ಗಳು ಮಾಡ್ತಿದ್ದಾವೆ ಮತ್ತು ಟಿ ವಿಯಲ್ಲಿ ನೋಡಬೇಕು ಅಂತ ಅಂದರೆ ಟಿ ವಿಯಲ್ಲಿ ತುಂಬ ಧಾರಾವಾಹಿಗಳ ಮನರಂಜನಾ ಕಾರ್ಯಕ್ರಮಗಳು ಬರ್ತವೆ ಟಿ ವಿಯಲ್ಲಿ ತುಂಬ ಚೆನ್ನಾಗಿ ಕನ್ನಡ ಭಾಷೆ ಬಳಕೆ ಆಗ್ತಿದೆ ಮತ್ತು ಟಿ ವಿಯಲ್ಲಿ ಕೂಡ ಸ್ವಲ್ಪ ಕಲಾವಿದರು ಸ್ವಲ್ಪ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯನ್ನು ಸೇರಿಸಿಕೊಂಡು ಮಾತಾಡುವುದು ಸ್ವಲ್ಪ ಮಟ್ಟಿಗೆ ಇದೆ ಅಷ್ಟೇ ಅಷ್ಟೊಂದು ಜಾಸ್ತಿ ಇಲ್ಲ ಕನ್ನಡ ತುಂಬ ಚೆನ್ನಾಗಿ ಟಿ ವಿಯಲ್ಲಿ ಕೂಡ ಬಳಕೆ ಆಗ್ತಿದೆ ಟಿ ವಿಯಲ್ಲಿ ಸುಮಾರು ಮಾಧ್ಯಮಗಳಿವೆ ಸೀ ಕನ್ನಡ ಕ ಸ್ಟಾರ್ ಸುವರ್ಣ ಕನ್ನಡ ಸ್ಟಾರ್ ಸ್ಟಾರ್ ಚಾನಲ್ಗಳು ಮತ್ತು ಕಲರ್ಸ್ ಕನ್ನಡ ಉದಯ ಚಲನಚಿತ್ರ ಉದಯ ಟಿ ವಿ ಮತ್ತು ಸ್ಪೋರ್ಟ್ಸ್ ಕನ್ನಡ ನ್ಯೂಸ್ ಟಿ ವಿ ನ್ಯೂಸ್ ಏಯ್ಟೀನ್ ಕನ್ನಡ ಈ ಥರ ಎಲ್ಲ ಮಾಧ್ಯಮಗಳು ಇದೆ ಮತ್ತು ಹೆಚ್ಚಾಗಿ ಟಿ ವಿ ಮಾಧ್ಯಮದಲ್ಲಿ ನಾವು ಕನ್ನಡ ಬಳಸೋದನ್ನು ನೋಡುವುದಾದ್ರೆ ಡಿ ಡಿ ಚಂದನ ಅದೊಂದು ಒಳ್ಳೆಯ ಉದಾಹರಣೆ ಏಕೆಂದ್ರೆ ಅದು ಅದು ಪ್ರಾರಂಭಗೊಂಡಾಗಲಿಂದ ಇಲ್ಲಿಯವರೆಗೂ ಅದರ ಕನ್ನಡ ಭಾಷೆಯನ್ನು ಬಿಟ್ಟಿಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಅದರ ಕನ್ನಡವನ್ನು ನಾನು ನೋಡ್ತಾಯಿರ್ತೇನೆ ಯಾವಾಗ್ಲಾದ್ರೂ ಅದರ ಡಿ ಡಿ ಚಂದನ ವಾರ್ತೆ ಆಗಿರ್ಬೋದು ಅಥವಾ ಹಾಡಿನ ಕಾರ್ಯಕ್ರಮಗಳಾಗಿರ್ಬೋದು ನೃತ್ಯದ ಕಾರ್ಯಕ್ರಮ್ಗಳಾಗಿರ್ಬೋದು ಹಾಗೇ ಥಟ್ ಅಂತ ಹೇಳಿ ಪ್ರೋಗ್ರಾಮ್ ಆಗಿರ್ಬೋದು ಇವೆಲ್ಲ ನನಗೆ ತುಂಬ ಇಷ್ಟ ಇವೆಲ್ಲ ಡಿ ಡಿ ಚಂದನಗಳಿಂದ ನೋಡಿಕೊಂಡು ಬಂದಿದ್ದೇವೆ ಮತ್ತು ಹಾಗೇ ಮುದ್ರಣದಲ್ಲಿ ನೋಡಬೇಕು ಎಂದರೆ ಪ್ರಜಾವಾಣಿ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ಕನ್ನಡಪ್ರಭ ಉದಯವಾಣಿ ಈ ಥರ ಎಲ್ಲ ವಾರ್ತಾಪತ್ರಿಕೆ ಪತ್ರಿಕೆ ಪತ್ರಿಕೆಗಳು ಕೂಡ ಕನ್ನಡ ಭಾಷೆನೂ ತುಂಬ ಚೆನ್ನಾಗಿ ಬಳಸ್ಕೊಳ್ತ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ವಾರ್ತೆಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಮತ್ತು ಚಲನಚಿತ್ರದ್ದು ಆಗಿರ್ಬೋದು ಬೇರೆ ಬೇರೆ ವಿಷಯದ್ದಾಗಿರ್ಬೋದು ತುಂಬ ಚೆನ್ನಾಗಿ ಕನ್ನಡವನ್ನು ಬಳಸಿ ಜನರಿಗೆ ತಿಳಿಸುವಂಥ ವಾರ್ತೆಯನ್ನು ತಿಳಿಸ್ತಾಯಿದ್ದಾರೆ ಈ ವಾರ್ತಾಪತ್ರಿಕೆಗಳವರು ಮತ್ತು ಹಾಗೇ ವಿವಿಧ ಕಲಾವಿದರು ಕೂಡ ಬ ಪುಸ್ತಕ ಬರೆಯುವವರು ಕೂಡ ತುಂಬ ಚೆನ್ನಾಗಿ ಬುಕ್ ಬರಿತಾ ಇದ್ದಾರೆ ಪುಸ್ತಕಗಳನ್ನೂ ಬರೆದು ಜನರಿಗೆ ಬೆ ಇರತಕ್ಕಂಥ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬಳಕೆ ಮಾಡ್ಕೋತಿದ್ದಾರೆ ಈ ರೇಡಿಯೋ ಮಾಧ್ಯಮ ಟಿ ವಿ ಮುದ್ರಣಗಳಲ್ಲಾಗಲಿ ತುಂಬ ಚೆನ್ನಾಗಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳ್ಬೋದು